ಹಾಂ ನಮಸ್ತೇ ಸರ್ ಹೇಳಿ ಸರ್ ಹೌದು ಸರ್ ನಮ್ದು ಶಾರದಾ ಸ್ಟೋರ್ಸ್ ಅಂತ ಬಟ್ಟೆ ಅಂಗಡಿ ಹಾಂ ಹೇಳಿ ಸರ್ ಏನು ಬೇಕಾಗಿತ್ತು ನಿಮಗೆ

ರೇಟ್ ಬಂದುಬಿಟ್ಟು ಸರ್ ಒಂದು ಪ್ಯಾಂಟಿಗ್ ಬಂದುಬಿಟ್ಟು ಕಾರ್ಗೋ ಜೀನ್ಸ್ ಅಂದರೆ ಒಂದು ಪೈವ್ ಅಂಡ್ರೆಡ್ ಆಗ್ಬೋದು ಸರ್ ಹೌದು ಸರ್ ಡಿಸ್ಕೌಂಟ್ಸ್ ಅಂತ ಇವಾಗ ಯಾವುದೂ ವಾಪರ್ ನಡೀತ ಇಲ್ಲ ಆದರೆ ಮಾಡಿಕೊಡುವ ಅಲಾ ಮಾಡುವ ಒಂದು ಒಂದು ಹಂಡ್ರೆಡ್ ಆದ್ರೂ ಡಿಸ್ಕೌಂಟ್ ಮಾಡುವ ತೊಂದರೆ ಇಲ್ಲ ಅದ್ಕಿಂತ ಇದು ಕಡ್ಮೆ ಮಾಡಕ್ಕೆ ಆಗೋಲ್ಲ ಸರ್ ಅದು ಬಟ್ಟೆ ಮಾತ್ರ ಎಷ್ಟು ಕ್ವಾಲಿಟಿ ರೆಗ್ಯುಲರ್ ಕಸ್ಟಮರ್ಸ್ ಅಂತಲೇ ಒಂದು ಹಂಡ್ರೆಡ್ ಡಿಸ್ಕೌಂಟ್ ಮಾಡ್ತಾ ಇರೋದು ಬೇರೇವ್ರು ಈಗ ಮಾಡೋಲ್ಲ ಇದು ಅಂದರೆ ಕ್ವಾಲಿಟಿ ಬಟ್ಟೆ ಅದಾವಲ್ಲಾ ಬೇರೆ ಬಟ್ಟೆ ಆದರೆ ಮಾಡೋಲ್ಲ ರೆಗ್ಯುಲರ್ ಕಸ್ಟಮರಿಗೋಸ್ಕರ ಈ ಥರ ಈ ಥರ ಹನ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡ್ತ ಇದ್ದೀನಿ ನಾ ಯಾರಿಗೂ ಡಿಸ್ಕೌಂಟ್ ಮಾಡಿಕೊಡಲ್ಲ ಆ ಥರ ಹಬ್ಬ ಬಂದಾಗ್ ಮಾತ್ರ ವಾಪರ್ ಇಡ್ತೀವಿ ಅಷ್ಟೇ

ಸರಿ ಸರಿ ಬನ್ನಿ ಸರ್ ಸರ್ ನೀವು ಷಾಪಿಗೆ ಬಂದು ಮಾತಾಡಿ ಸರ್ ರೇಟಿಂಗ್ ಎಲ್ಲ ಹೇಳ್ತೀವಿ

ಸರ್ ಸರಿ ಸರ್ ಸರ್ ಬನ್ನಿ ಕಡಿಮೆ ಮಾಡಿಕೊಡುವ ವಾಡರ್ ಹಾಕೊಳಿ ವಾಡರ್ ಹಾಕಿ ಹೋಮ್ ಡೆಲಿವರಿ ಇದೇ ಸರ್ ನಮ್ಮ ಹತ್ರ ಸರಿ ಸರ್ ಹಾಂ ಪ್ರೈಸ್ ಬಂದುಬಿಟ್ಟು ಎಲ್ಲ ಒಂದು ಒಂದು ಒಂದು ಪೈವ್ ತೌಸಂಡ್ ಆಗ್ಬೋದ್ ಒನ್ ತೌಸಂಡ್ ಫೈವ್ ಅಂಡ್ರೆಡ್ ಆಗ್ಬೋದು ನೋಡುವ ಡಿಸ್ಕೌಂಟ್ ಮಾಡಿ ಕೊಡುವ ಬನ್ನಿ ಸರಿ ಸರ್ ಬನ್ನಿ ಬನ್ನಿ ಆಯ್ತು ಸರ್ ತ್ಯಾಂಕ್ ಯು